ಕ್ರೀಡಾಪಟುಗಳು ಏನಾದರೂ ಅಪಾಯಗಳಿಗೆ ಒಳಗೊಂಡರೆ ಅಥವಾ ಗಾಯ ಆದರೆ ಅವರಿಗೆ ಫಸ್ಟು ಫಸ್ಟ್ ಏಡ್ ಮಾಡೋದಾಗಿರ್ಬೋದು ಅವರಿಗೆ ನೀರು ಕುಡಿಸೋದಾಗಿರ್ಬೋದು ಒಳ್ಳೆಯ ರೀತಿಯಾದಂತಹ ಗಾಳಿ ನೀಡೋದು ಆಗಿರ್ಬೋದು ಇನ್ನು ಮುಂತಾದಂತವುಗಳನ್ನ ಮೊದಲನೆಯದಾಗಿ ಮಾಡ್ತೇವೆ ಏಕೆಂದ್ರೆ ಹಾಸ್ಪಿಟಲ್ಸ್ಗಳು ದೂರ ಇರ್ತದೆ ವೆಯ್ಕಲ್ಸ್ಗಳು ಅರ್ಜ್ ವೆಯ್ಕಲ್ ವೆಯ್ಕಲ್ ಸೌಲಭ್ಯ ಇರುವುದಿಲ್ಲ ಆದ್ರಿಂದ ಅವುಗಳಿಗೆ ಬೇಕಾಗಿರುವಂತಹ ಪ್ರಥಮ ಚಿಕಿತ್ಸೆಯನ್ನು ಮಾಡಿ ನಂತರ ಅವರನ್ನು ಆಸ್ಪಿಟಲ್ಸ್ ಕರ್ಕೊಂಡು ಹೋಗೋದಾಗಿರ್ಬೋದು ಅವಕ್ಕೆ ಏನೇನು ಬೇಕೋ ಮುಂದಿನ ಚಿಕಿತ್ಸೆಗಳನ್ನ ಕೊಡಿಸ್ಬೇಕಾಗುತ್ತೆ ಇಟ್ ಮೀನ್ಸ್ ಇವಾಗ ಏನಾದರೂ ಅವರಿಗೆ ಬ್ಲಡ್ ಬಿದ್ಬಿಟ್ಟು ಬ್ಲಡ್ ಬರ್ತಾಯಿದ್ರೆ ಅದನ್ನು ಫಸ್ಟು ಫಸ್ಟ್ ಏಡ್ ಮಾಡ್ತೀವಿ ಅದಕ್ಕೆ ಯಾವುದೇ ರೀತಿಯಂತಹ ಸೇಫ್ಟಿ ಕಾಗ್ದೇ ಇರೋ ರೀತಿ ನೋಡ್ಕೊಳ್ಳೋದಾಗಿರ್ಬೋದು ಇನ್ನೂ ಮುಂತಾದ ರೀತಿಗಳಲ್ಲಿ ನಾವು ಫಸ್ಟ್ ಏಡ್ನ ಮಾಡಬಹುದಾಗಿರುತ್ತೆ ನಂತರ ಯಾವುದಾದ್ರೂ ವೆಯ್ಕಲ್ಸ್ ಅಲ್ಲಿ ಅವ್ರನ್ನ ಹಾಸ್ಪಿಟಲ್ಸ್ ಕರ್ಕೊಂಡು ಹೋಗೋದಾಗಿರ್ಬೋದು ಅಲ್ಲಿ ಅಲ್ಲಿ ಯಾವ ರೀತಿಯಾದಂತಹ ಇನ್ಜ್ ಯಾವ ರೀತಿಯಂತಹ ಚಿಕಿತ್ಸೆ ನೀಡಬೇಕು ಅದನ್ನು ಕೊಡಿಸೋದಾಗಿರುತ್ತೆ